ನಮಸ್ಕಾರ ನನಗೆ ಸಾಕುಪ್ರಾಣಿಗಳು ಅಂತಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ನಾಯಿ ಬೆಕ್ಕು ಮತ್ತು ಗಿಳಿಗಳು ಅಂತೆಲ್ಲ ತುಂಬ ಸಾಕುಪ್ರಾಣಿಗಳನ್ನು ನಾವು ಸಾಕ್ಬಿಟ್ಟಿದೀವಿ ಇವಾಗ ಸಧ್ಯಕ್ಕೆ ನಮ್ಮ ಬ ಹತ್ತಿರ ಇರುವಂಥ ಸಾಕುಪ್ರಾಣಿ ಯಾವುದು ಅಂದರೆ ನಾಯಿ ಆ ನಾಯಿ ಹೆಸರು ಮಿಲ್ಕಿ ಅಂತ ಅವಳು ನಾಯಿ ಅಥ್ವಾ ಸಾಕುಪ್ರಾಣಿ ಅಂತ ಹೇಳೋದಕ್ಕಿಂತ ನಮ್ಮ ಮನೆ ಒಬ್ಬಳು ನಮ್ಮ ಮನೆಯ ಒಬ್ಬಳು ಸದಸ್ಯೆ ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗುತ್ತೆ ಮತ್ತು ನಾನವ್ಳನ್ನು ಅದೇ ಥರ ನೋಡ್ಕೊತೀನಿ ಅವಳು ನಮ್ಮನ್ನ ತುಂಬ ಇಷ್ಟಪಡ್ತಾಳೆ ನಾವು ನಮ್ಮ ಮನೆಯಲ್ಲಿರೋ ಎಲ್ಲ ಸದಸ್ಯರು ಕೂಡ ಮಿಲ್ಕಿನ ತುಂಬಾ ಇಷ್ಟಪಡ್ತೀವಿ ಅದು ಅದು ಒಂದು ಪಗ್ ಜಾತಿಗೆ ಸೇರಿರುವಂಥ ನಾಯಿ ತುಂಬ ಅದರದ್ದು ಮುಖ ನೋಡಿದ ಕೂಡಲೇ ನಮಗೆ ಅಯ್ಯೋ ಪಾಪದ್ದು ನಾಯಿ ಅಂತ ಅನ್ಸಿಬಿಡುತ್ತೆ ಅಂಥ ನಾಯಿ ಅದು ಅದಕ್ಕೆ ನಾವು ಎಷ್ಟೇ ಏನೇ ಅಂದರೆ ಯಾವ ರೀತಿ ಕೀಟಲೆ ಮಾಡಿದ್ರುನು ಅದಕ್ಕೇನು ಅನ್ಸೋಲ್ಲ ಅದು ನಮ್ಮನ್ನು ಖುಷಿಯಿಂದಲೇ ಮಾತಾಡಿಸ್ತದೆ ಅದಷ್ಟೇ ಖುಷಿ ಅಷ್ಟೇ ಒಂದು ಪ್ರೀತಿ ನಮಗೆ ತೋರಿಸ್ತಾನೆ ಇರ್ತದೆ ಮತ್ತು ಅದು ನಿಯತ್ತಿನ ಪ್ರಾಣಿ ಕೂಡ ನಾವು ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ಅದಕ್ಕೆ ಅರ್ಥವೂ ಆಯ್ತದೆ ಅರ್ಥ ಆದ್ರೂ ಒಂದೊಂದುಸಲ ಅದೇನೋ ಒಂದು ಅಗ್ರೇಶನ್ ಅಂತ್ಹೇಳಿದ್ರೆ ಆ ಅಗ್ರೆಸಿವ್ ನೇಚರು ಊಟ ಮಾಡುವಾಗ್ ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ನಮಗೆ ಅದು ತೊಂದರೆ ಕೊಟ್ಟಿರುವಂಥದ್ದೇ ಇಲ್ಲ ಅದು ಅಷ್ಟೇ ಸ್ಮೂತಾಗಿ ನಮ್ಮನ್ನು ಅಷ್ಟೇ ಈ ಹತ್ತಿರದಿಂದ ನಮ್ಮನ್ನು ಸ್ವೀಕರಿಸುವಂಥ ಒಂದು ಪ್ರಾಣಿ ನಮ್ಗೆ ಮಾತ್ರ ಅಂತಲ್ಲ ನಮ್ಮ ಮನೆ ಅಕ್ಕಪಕ್ಕ ಇರೋರಿಗೂ ಕೂಡ ಮಿಲ್ಕಿ ಅಂದರೆ ತುಂಬ ಇಷ್ಟ ಮಿಲ್ಕಿಗೆ ಈ ಬೀದಿ ನಾಯಿಗಳು ತುಂಬ ಫ್ರೆಂಡ್ಸಾಗಿಬಿಡ್ತವೆ ಒಂದೊಂದು ಸಲ ನಮ್ಮ ಮನೆ ಹತ್ರ ಇರೋ ಬೀದಿ ನಾಯಿಗಳು ಜೊತೆಯೂ ಮಿಲ್ಕಿ ಆಟಾಡ್ತಾಳೆ ಮಿಲ್ಕಿ ಜೊತೆ ಈಗ ನಮ್ಮ ಮನೆಯಲ್ಲಿ ಯಾರು ಪಾರ್ಟ್ನರಂದರೆ ಇನ್ನೊಂದು ಬೆಕ್ಕು ಇದೆ ಆ ಬೆಕ್ಕು ಹೆಸರು ನಾಗಮಣಿ ಅಂತ ಆ ನಾಗಮಣಿ ಜೊತೆಯೂ ಮಿಲ್ಕಿ ಸಕ್ಕತ್ತು ಆಟಾಡ್ತಾಳೆ ಆಮೇಲೆ ನಾವೇನಾದರೂ ನಾಗ್ಮಣಿಗೆ ಕೊಟ್ಟರೆ ಅದಕ್ಕೆ ಮೊದಲು ತುಂಬ ಗಲಾಟೆ ಮಾಡ್ತಾಯಿದ್ದಳು ಅದಕ್ಕೆ ಯಾಕೆ ಕೊಡ್ತೀಯಾ ಇದಕ್ಕೆ ಯಾಕೆ ಕೊಡ್ತೀಯಾ ಅನ್ನೋ ರೀತಿಯಲ್ಲಿ ಬೇರೆಯವ್ರಿಗೆ ಯಾವ ಫುಡ್ಡು ಅತ್ವಾ ಯಾವ ಆಹಾರವೂ ಕೊಡೋಂಗಿಲ್ಲ ಮಿಲ್ಕಿಗೆ ಮಾತ್ರ ಕೊಡಬೇಕು ಮತ್ತು ನಾವು ಹೊರ್ಗಡೆ ಪ್ರಾಣಿಗಳನ್ನು ನಾವು ಅಷ್ಟೊಂದು ಪ್ರೀತಿ ಮಾಡೋಂಗಿಲ್ಲ ಅವುಗಳನ್ನು ಹತ್ತಿರ ಸೇರ್ಸೋಂಗಿಲ್ಲ ಆ ಥರ ಇದ್ದಳು ಆದರೆ ಬರ್ತಾ ಬರ್ತಾ ಬರ್ತಾ ಮಿಲ್ಕಿ ಎಲ್ಲವೂ ಅರ್ಥ ಮಾಡ್ಕೊಂಡ್ಳು ನಾವು ಏನಕ್ಕೆ ಬೇರೆ ಪ್ರಾಣಿಗಳನ್ನು ಇಷ್ಟಪಡ್ತೀವಿ ಬೇರೆ ಪ್ರಾಣಿಗಳಿಗೂ ಯಾಕೆ ನಾವು ಆಹಾರ ಹಾಕ್ತೀವಿ ಅಂದರೆ ಬ್ರೆ ಬೇರೆ ಪ್ರಾಣಿಗಳು ಯಾಕೆ ನಮ್ಮ ಹತ್ರ ಬರ್ತಾವೆ ಅನ್ನೋದು ಅವ್ಳಿಗೆ ಅರ್ಥ ಆಯಿತು ಈಗ ಯಾವ ಪ್ರಾಣಿಗಳ ಜೊತೆಯೂ ಅವಳು ಜಗಳ ಮಾಡೋಲ್ಲ ಅವ್ಳ ಪಾಡಿಗೆ ಅವಳು ಖುಷಿಯಲ್ಲಿ ಎಲ್ಲರ ಜೊತೆಯೂ ನಮ್ಮ ಜೊತೆ ಹೆಂಗಿರ್ತಾಳೋ ಹಂಗೆ ಆರಾಮಾಗಿರ್ತಾಳೆ ಮಿಲ್ಕಿಗೆ ಪಾಪ ಆವಾಗವಾಗ ಇನ್ಫೆಕ್ಷನ್ ಅಂತಾರಲ್ಲ ಅದೊಂದು ಪ್ರ ತುಂಬಾ ತೊಂದರೆ ಆಗ್ತಾನೆ ಇರ್ತದೆ ನಾವೀಗಾಗ್ಲೆ ಎರಡು ಮೂರು ಸಲ ಅವ್ಳನ್ನು ಆಸ್ಪತ್ರೆಗೆ ಅಂದರೆ ಒಂದೇ ತಿಂಗಳಲ್ಲೇ ಎರಡು ಮೂರು ಸಲ ಆಸ್ಪತ್ರೆಗೆ ಕರ್ಕೊಂಡ್ಹೋಗಂಗಾಗಿದೆ ಅದು ನೋಡಿದರೆ ಒಂದೊಂದುಸಲ ಈ ಪಗ್ ನಾಯಿಗಳಿಗೆ ತುಂಬ ಸ್ಮೂತು ಅಂತ ಹೇಳ್ತಾರಲ್ಲ ಅನ್ನೊ ಆ ಒಂದು ನೇಚರ್ ಇರುತ್ತದಂತೆ ಆ ಸ್ವಭಾವದಿಂದಾಗಿ ಅವುಗಳಿಗೆ ಬೇಗ ಬೇಗ ಈ ಇನ್ಫೆಕ್ಷನ್ನುಗಳು ಅಂಟು ಅಟ್ಯಾಕಾಗ್ತವೆ ಅವುಗಳು ನೀರೂನು ಕೂಡ ಚೆನ್ನಾಗಿ ಅವುಗಳಿಗೆ ನೀರು ಚೆನ್ನಾಗಿರೋದ್ ಕೊಡಬೇಕು ಮತ್ತು ಆಹಾರವೂ ಕೂಡ ಚೆನ್ನಾಗಿರೋದ್ ಕೊಡಬೇಕು ಕೆಳಗಡೆ ಬಿದ್ದಿರೋದೆಲ್ಲ ಅವುಗಳು ತಿನ್ನೋ ಹಂಗೆ ಬಿಡಬಾರ್ದು ನಾವು ಆ ಒಂದು ಅವುಗಳಿರುವಂಥ ಪರಿಸರನ ಚೆನ್ನಾಗಿ ನೋಡ್ಕೊಬೇಕು ಮತ್ತು ಕ್ಲೀನಾಗಿ ಅಂದರೆ ಸ್ವಚ್ಛತೆಯಿಂದ ಇಟ್ಕೊಬೇಕಾಗುತ್ತೆ ಅಂತ ಒಂದು ಅಷ್ಟು ಕೇರ್ಫುಲ್ಲಾಗಿ ಅಂದರೆ ಅಷ್ಟು ನಾವು ನಾಜೂಕಾಗಿ ನೋಡಿಕೊಂಡ್ರು ಕೂಡ ಆ ಮಿಲ್ಕಿ ಯಾವಾಗ ನೋಡಿದ್ರೂ ಜ್ವರ ಯಾವಾಗ ನೋಡಿದ್ರೂ ಒಂಥರ ಹಿಂಸೆ ದೈಹಿಕ್ವಾಗಿ ಹಿಂಸೆಯೇ ಪಡ್ಕೊತಾಯಿರುತ್ತೆ ಅದರಿಂದ ನಮಗೆ ಅದೊಂದು ಬೇಜಾರು ಬಿಟ್ಟರೆ ಬೇರೆ ಮಿಲ್ಕಿ ಬಗ್ಗೆ ನಮ್ಗೆ ಬೇರೆ ಯಾವುದು ಏನೂ ಕಂಪ್ಲೇಂಟುಗಳಿಲ್ಲ ಮಿಲ್ಕಿ ತುಂಬ ನಮ್ಗೆ ಹತ್ತಿರ ತುಂಬಾ ಖುಷಿಯಾಗ್ತಾಳೆ ಮತ್ತು ನಮಗೆ ಜಾಸ್ತಿ ಅವ್ಳನ್ನ ಒಳಗಡೆಯೂ ಬಿಟ್ಕೊಳೋಲ್ಲ ಯಾಕಂದ್ರೆ ಒಳಗಡೆ ಅಂತ ಆಯಿತು ಅಂತಂದರೆ ಅವ್ಳಿಗೆ ಎಲ್ಲ ಕಡೆಯೂ ಓಡಾಡಬೇಕು ಎಲ್ಲ ಆಹಾರವೂ ತಿನ್ನಬೇಕು ಅನ್ನೋ ಇದುಬಂದ್ಬಿಡ್ತದೆ ಅದಕ್ಕೆ ನಾವು ಅವ್ಳನ್ನ ಹೊರ್ಗ ಹೊರ್ಗಡೆಯೇ ಇಟ್ಟಿರ್ತೀವಿ ಯಾವಾಗ ಬೇಕೋ ಒಂದೊಂದುಸಲ ಮಾತ್ರ ನಮ್ಮ ಜೊತೆಯೆಲ್ಲ ಮಾತಾಡಿಸ್ಬೇಕಂದ್ರೆ ಒಳಗೆ ಕರ್ಕೊಬರ್ತೀವಿ ಅವ ಅವ್ಳಿಗೆ ಅಂತಲೇ ಒಂದು ಹೊಸ ಬೆಡ್ಡು ಅಂದರೆ ಚಿಕ್ಕದಾಗಿ ಹೊಸದು ಆನ್ಲೈನಿನಲ್ಲೇ ತರಿಸಿರೋದು ತುಂಬ ಸಕ್ಕತ್ ಒಳ್ಳೆಯ ಸ್ಮೂತಾಗಿರುವಂಥ ಒಂದು ಬೆಡ್ಡು ಮತ್ತು ಅವ್ಳಿಗೆ ಅಂತಲೇ ಈ ಪೆಡಿಗ್ರಿ ಅನ್ನೋವಂಥದ್ದು ಸಪ್ರೇಟ್ ಒಂದು ಫ್ ಆಹಾರ ಮತ್ತು ಅವ್ಳಿಗೆ ಬರೀ ಹಾಲು ಅನ್ನವೇ ಹಾಕೋದು ನಾವು ಚೆನ್ನಾಗಿ ಊಟ ಮಾಡ್ತಾಳೆ ಎಲ್ಲ ಅವಳು ಹುಷಾರಾಗಿದ್ದರು ಅಲ್ದೇ ಅವ್ಳು ಫುಲ್ಲು ತುಂಬ ಚೆನ್ನಾಗಿರ್ತಾಳೆ ಎಲ್ಲರ ಜೊತೆಯೂ ಮಾತಾಡಿಸ್ತಾಳೆ ಮತ್ತು ಅವ್ಳಿಗೆ ಅಕ್ಕಪಕ್ಕದ ಮನೆಯವರು ಇಷ್ಟ ನಮ್ಮ ಸಂಬಂಧಿಕರು ಬಂದ್ರೂ ಎಷ್ಟೋ ದಿವಸ ಎಷ್ಟೋ ದಿನಗಳು ಬಿಟ್ಕೊಂಡು ನಮ್ಮ ಸಂಬಂಧಿಕ್ರು ಬಂದರೆ ಅವ್ರುಗಳ್ನು ತುಂಬಾ ಹತ್ತಿರದಿಂದ ಅಷ್ಟೇ ಹಚ್ಕೊತಾಳೆ ಅವ್ರುಗಳಿಗೆ ಯಾರ್ಗು ಅವ್ಳಷ್ಟೊಂದು ಬೊಗ್ಳೋದೇ ಇಲ್ಲ ಅವ್ಳಿಗೆ ಒಂದೊಂದು ಸಲ ಬೇರೆ ಪ್ರಾಣಿಗಳಂದರೆ ಹೊಸ ಪ್ರಾಣಿಗಳೇನಾದ್ರು ನಮ್ಮ ಹತ್ ಮನೆ ಹತ್ರ ಬಂದ್ಬಿಡ್ತು ಅಂದರೆ ಅವ್ಳಿಗೆ ಒಂಥರ ಒಂಥರ ಟೆನ್ಷನ್ ಆದಂಗೆ ಆಗಿಬಿಡ್ತದೆ ಅದೇನಂದರೆ ಈ ಹಸುಗಳು ಕೊಕ್ಕರೆಗಳು ಆ ತ್ ಅವೆಲ್ಲ ಈ ಕಡೆ ಓಡಾಡ್ತಾ ಇರುವಾಗ ಈ ಮಿಲ್ಕಿಗೆ ಏನೋ ಒಂದು ಹೊಸ್ದಾಗಿ ಬಂತಲ್ಲ ಅನ್ನೋ ಒಂದು ಇದರಲ್ಲಿ ಸಕ್ಕತ್ತು ಕಿರುಚಾಡ್ತಾಳೆ ಇದುಮಾಡ್ತಾಳೆ ಏನೋ ಬಂದಿದೆ ಅಂತ ಅಂದರೆ ಅದರಿಂದ ನಮಗೂ ಗೊತ್ತಾಗುತ್ತೆ ಓ ನಮ್ಮ ಮನೆ ಹತ್ರ ಏನೋ ಬಂದಿದೆ ಅದಕ್ಕೇ ಮಿಲ್ಕಿ ಮತ್ತು ನ ಬೊಗಳ್ತಾ ಇದ್ದಾಳೆ ಅನ್ನೋದು ನಮ್ಮ ತಲೆಗೆ ಬಂದುಬಿಡುತ್ತೆ ಈಗ ಹೊಸದಾಗಿ ಅಂದರೆ ಈಗ ಕೆಲವು ತಿಂಗಳುಗಳ ಹಿಂದೆ ಒಂಥರ ಅವ್ಳದ್ದು ನೇಚರಲ್ಲೇ ಅಂದರೆ ಅವ್ಳ ಸ್ವಭಾವ್ದಲ್ಲೇ ಒಂಥರ ಚೇಂಜಸ್ ಏನಪ್ಪಾ ಇದು ಯಾಕಿಂಗಾಡ್ತೌಳೆ ಮಿಲ್ಕಿ ಅಂದರೆ ಆ ಕಡೆ ಈ ಕಡೆ ಅವ್ಳಿಗಳಿಗೆ ಅವ್ಳಿಗೆ ಒಂದುಕಡೆ ನಿಂತ್ಕೊಳೋಕ್ಕಾಗ್ತಾಯಿಲ್ಲ ಆ ಜಾಗ ನೋಡ್ತಾಳೆ ಈ ಜಾಗ ನೋಡ್ತಾಳೆ ಅವ್ಳಿಗೆ ಏನು ಹೇಳೋಕ್ಕೂ ಆಗ್ತಾಯಿಲ್ಲ ಏನು ಪ್ರಾಬ್ಲಮ್ಮಾಯಿತು ಇವ್ಳಿಗೆ ಅಂತ ನಮಗೆ ಭಯ ಆಯಿತು ಏ ಇವತ್ಯಾಕೋ ಒಂಥರ ಆಡ್ತಿದ್ದಾಳಲ್ಲ ಮಿಲ್ಕಿ ಅನ್ಕೊಂಡು ನಮಗೇನು ಅರ್ಥ ಆಗಿಲ್ಲ ಅವ್ಳನ್ನ ಮಾಮೂಲಿ ಊಟ ಎಲ್ಲ ಕೊಟ್ಬಿಟ್ ಬೇರೆ ಕಡೆಯೂ ಕಟ್ಟಿ ಕರ್ಕೊಂಡ್ಹೋಗಿ ಕಟ್ಟಾಕ್ಬಿಟ್ಟು ಇದ್ಮಾಡಿದ್ವಿ ನೋಡಿದ್ರೆ ಅವಳು ಯಾಕ್ಹಂಗಾಡ್ತಿದ್ಲು ಅಂದರೆ ಅವಳು ಆ ಒಂದು ದಿನ ಆ ಒಂದು ಸಮಯದಲ್ಲಿ ನಮ್ಮ ಮನೆಗೊಂದು ಹಾವು ಬಂದಿದೆ ಆ ಒಂದು ಜಾಗ ನೋಡಿಬಿಟ್ಟು ಅಥ್ವಾ ಅದು ಬರ್ತಾಯಿರೋದು ಎಂಟ್ರಿ ಆಗ್ತಾಯಿರೋ ಒಂದು ಆ ಸನ್ನಿವೇಶ ನೋಡಿಬಿಟ್ಟು ಅವ್ಳು ಹಂಗಾಡಿರೋದು ಅಂದರೆ ಮಿಲ್ಕಿಗೆ ಎಲ್ಲ ಗೊತ್ತಾಗುತ್ತೆ ಯಾವುದು ತುಂಬ ಕಷ್ಟ ಅಂದರೆ ಯಾವುದು ತುಂಬ ಡೇಂಜರು ಯಾವುದು ತುಂಬ ಒಳ್ಳೆಯದು ಅದೆಲ್ಲ ಗೊತ್ತಾಗುತ್ತೆ ಅದರಿಂದ ಅವ್ಳದ್ದು ಒಂದು ಸ್ವಭಾವ ನೋಡಿಕೊಂಡೆ ನಾವು ಇಲ್ಲೆಲ್ಲ ಏನೋ ಆಗ್ತಿದೆ ಏನೋ ಆಗಿರ್ಬೋದು ಅನ್ನೋ ಒಂದು ಇದಕ್ಕೆ ಬಂದು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳೋಕ್ಕೂ ಇದು ತುಂಬ ಹೆಲ್ಪಾಗುತ್ತೆ ನಾವು ಮಿಲ್ಕಿನ ಪ್ರತಿದಿನ ಬೆಳಗ್ಗೆ ರಾತ್ರಿ ಅಂತ ವಾಕಿಂಗ್ ಕರ್ಕೊಂಡ್ಹೋಗ್ತಿವಿ ವಾಕಿಂಗ್ ಅಂತ ಅನ್ಕೊಂಡು ನಮ್ಮ ಜೊತೆ ನಡ್ಕೊಬಂದ್ರೆ ತುಂಬ ಖುಷಿಯಾಗಿ ಬರ್ತಾಳೆ ಬೇರೆಬೇರೆ ನಾಯಿಗಳ ಜೊತೆಯೂ ಚೆನ್ನಾಗಿ ಆಟಾಡಿಕೊಂಡು ಕೆಲವೊಂದು ನಾಯಿಗಳಿಗೆ ಈ ಮಿಲ್ಕಿ ಅಂದರೆ ತುಂಬ ಇಷ್ಟ ಬಂದು ನೆಕ್ತಾವೆ ಇದನ್ನ ನಮಗೆ ಭಯ ಅದ್ರಲ್ಲೂ ಏನಾದ್ರು ಇನ್ಫೆಕ್ಷನ್ನು ಅಂತ ಎಲ್ಲ ಇದು ತೊಂದರೆಗಳಾದ್ರೆ ಅನ್ನೋದು ಆ ಮಿಲ್ಕಿ ಅಷ್ಟೊಂದೆಲ್ಲ ಏನು ಇನ್ವಾಲ್ವ್ ಆಗೋಲ್ಲ ಆದರೆ ನಮ್ಮ ಜೊತೆ ಬರ್ತಾ ಬೇರೆ ನಾಯಿಗಳ್ಗೂ ಅದೇ ಥರ ಖುಷಿಯಿಂದ ಮಾತಾಡಿಸ್ಕೊಂಡು ಆಟಾಡಿಕೊಂಡಿರ್ತಾಳೆ ಅವ್ಳ ಜೊತೆ ಅಂದರೆ ಅವ್ಳನ್ನ ನಮ್ಮ ಜೊತೆ ವಾಕಿಂಗ್ ಕರ್ಕೊಂಡ್ಹೋಗೋದೆ ನಮ್ಗೊಂಥರ ಖುಷಿ ಆವೊಂದು ಆನಂದ ಅವಳು ಅಲ್ಲಲ್ಲೇ ನಿಂತುಕೊಂಡು ಎಲ್ಲರನ್ನೂ ನೋಡೋದು ಮತ್ತು ಏನಾದ್ರು ಹೊಸದಾಗಿರೋದನ್ನು ಅದನ್ನು ಏನೇನು ಅಂತ ನೋಡೋಕ್ಕೋಗೋದು ಮೂಸೋಕ್ಕೋಗೋದು ಅದೆಲ್ಲ ಒಂದು ಆ ಪ್ರಾಣಿದು ಏನು ನಿಜವಾದ ನೈಜ ನೈಜತೆ ಕಾಣಿಸ್ತಾ ಬರ್ತದೆ ನಮಗೆ ಅದರ ಜೊತೆ ನಮ್ಮ ಮನೆಯಲ್ಲೂ ಕೂಡ ಮಿಲ್ಕಿ ಅಂತಂದರೆ ಎಲ್ಲರಿಗೂ ಇಷ್ಟ ಎಲ್ಲ ಥರದ್ದು ಫುಡ್ಡು ಹಾಕ್ಬೇಕು ಅಂತ ಅನ್ಕೊತೀವಿ ಆದರೆ ಡಾಕ್ಟ್ರುಗಳು ಹೇಳಿರ್ತಾರೆ ನಾಯಿಗಳು ಜಾತಿ ನಾಯಿಗಳಿಗೆ ನಾವು ತುಂಬ ಕೇರ್ಫುಲ್ಲಾಗಿ ಅಂದರೆ ತುಂಬ ಹುಷಾರಾಗಿ ಎಷ್ಟು ಬೇಕೋ ಅಷ್ಟೇ ಆಹಾರನ ಹಾಕ್ಬೇಕು ಮತ್ತು ಯಾವ್ದು ಯಾವ್ದೋ ಎಣ್ಣೆ ಪದಾರ್ಥ ಮ ತುಂಬ ಸಿಹಿಯಾದ ಪದಾರ್ಥ ಅವುಗಳ್ನೆಲ್ಲ ಕೊಡಬೇಡಿ ಅಂತಲೂ ಡಾಕ್ಟ್ರುಗಳು ನಮ್ಗೆ ಹೇಳಿದಾರೆ ಆದರೆ ಮಿಲ್ಕಿಗೆ ಎಲ್ಲ ಥರದ್ ಫು ಆಹಾರವೂ ಇಷ್ಟ ನಾವೇನು ತಿಂದ್ರೂ ಅವ್ಳಿಗೆ ಕೊಡಬೇಕು ಅನ್ನೋದೇ ಅವ್ಳಿಗೂ ಅನಿಸ್ತಾ ಇರುತ್ತೆ ಯಾಕೆ ನನ್ನ ಬಿಟ್ಟು ತಿಂತಾಯಿರೋ ಒಂದು ಫೀಲಿಂಗ್ ಅವ್ಳಿಗೆ ಅನಿಸ್ತಾ ಇರು ಅಂದರೆ ಅವ್ಳನ್ನ ಬಿಟ್ಟು ತಿಂತಾಯಿದ್ದಾರೆ ಅಂತ ಅನ್ಬಿಟ್ಟು ಅವಳು ತುಂಬಾ ಬೇಜಾರು ಮಾಡ್ಕೊತಾಳೆ ಒಂದೊಂದು ಸಲ ಗ ಕ ಬೊಗಳ್ತಾಳೆ ಆವಾಗ ಅವ್ಳಿಗೆ ಕೊಡಬೇಕೇನೋ ಅಂತ ಅನ್ಕೊಂಡು ಅವ್ಳಿಗೆ ಎಂಥದ್ ಬೇಕೋ ಅಂಥ ಆಹಾರ ಹಾಕ್ತೀವಿ ಆಮೇಲೆ ಅವಳು ಒಂದು ನಿಯತ್ತಿರುವಂತಹ ಪ್ರಾಣಿ ನಂಗೆ ಪ್ರಾಣಿ ಅನ್ನೋದ್ಕಿಂತ ನಮ್ಮ ಮನೆಯ ಒಂದು ಸದಸ್ಯೆ ಮೆಂಬರ್ ಅಂತಲೇ ಹೇಳ್ಬೋದು ಅಷ್ಟು ನಿಯತ್ತು ಯಾರು ಬಂದ್ರೂ ಕಂಡ್ಹಿಡಿತಾಳೆ ನಮ್ಮ ಮನೆಯವ್ರೇ ಹೋದರು ಅಂತಂದರೂ ಅವ್ಳು ಏನು ಇದ್ಮಾಡೋದಿಲ್ಲ ತುಂಬ ಹತ್ತಿರದಿಂದ ನಮಗೆ ತುಂಬ ಖುಷಿಯಾಗುತ್ತೆ ಮಿಲ್ಕಿಯನ್ನೋ ಒಂದು ನಾಯಿ ನಮ್ಮ ಜೊತೆ ಆಟಾಡಿಕೊಂಡು ನಮ್ಮ ಸಾಕು ಪ್ರಾಣಿಯಾಗಿ ನಾವು ನೋಡ್ಕೊತಾಯಿರೋದು ನಮಗೆ ಒಂದು ಗೌರವ ಒಂದು ಹೆಮ್ಮೆ ಅಂತಲೂ ಹೇಳ್ಬೋದು ನಾವು ಮಿಲ್ಕಿನ ಅಂದರೆ ಪಗ್ ಅನ್ನೋ ನಾಯಿನ ಕರ್ಕೊಂಡ್ಹೋಗ್ತಿದ್ರೆ ಎಲ್ಲರೂ ನೋಡ್ತಾರೆ ಓ ನಾಯಿ ಬಂತು ನೋಡಿ ಅಯ್ಯೋ ಯಾವ ಥರ ಇದೆ ನೋಡಿ ಅಂತ ಅನ್ಕೊಂಡು ಆ ರೀತಿ ಆ ಒಂದು ಇದರಲ್ಲಿ ಅವ್ರದ್ದೇ ಆದ ಒಂದು ಹೊಸತನ ತೋರಿಸ್ತಾರೆ ಜನಗಳು ಆ ಮಿಲ್ಕಿ ಮೇಲೆ ತುಂಬ ಇಷ್ಟಪಡ್ತಾರೆ ಎಷ್ಟೆಷ್ಟೋ ದೂರದಿಂದೆಲ್ಲ ಮತ್ತು ಮ್ ಮಿಲ್ಕಿನೇ ನೋಡಬೇಕು ಅಂತ ಬರೋವ್ರು ಇದ್ದಾರೆ ಅದು ನಮಗೆ ತುಂಬಾ ಖುಷಿಯಾಗುತ್ತೆ ಸೊ ಇದ್ರಿಂದ ಆವೊಂದು ಇದರಿಂದ ಅಂದರೆ ಆ ಮಿಲ್ಕಿಯ ಒಂದು ಮೃಧು ತ ಮೃಧುತ್ವ ಆಗಲೀ ಅವಳ ಒಂದು ನಿಯತ್ತಾಗಲೀ ಅವಳ ಒಂದು ಮೆಚ್ಚುಗೆ ಆಗುವಂಥ ಕೆಲವೊಂದು ಸ್ವಭಾವಗಳು ನಮಗೆ ತುಂಬ ಇಷ್ಟ ಆಗಿ ಸಾಕು ಪ್ರಾಣಿಯಂದರೆ ಸ್ ನಮಗೆ ತುಂಬ ಇಷ್ಟ